ಸಾರ್ ನಮಸ್ಕಾರ ಸಾರ್ ನನ್ನ ಹೆಸರು ಶಾಂತರಾಜೇಯ ಅಂತ ನಿಮ್ಮದು ಗೊಂಬೆಯಂಗಡಿನಲ್ಲಿ ನಾನೊಂದು ಬೊಂಬೆ ಬುಕ್ ಮಾಡಿದ್ದೆ ನನ್ನ ಮೊಮ್ಮಗ್ಳಿಗೆ ಆಟ ಆಡ್ಕೊಳ್ಳೋಕ್ಕೋಸ್ಕರ ಅದು ನಾನು ಬೊಂಬೆಗೋಸ್ಕರ ಹಣ ಪಾವತಿ ಮಾಡಿದ್ದೆ ಪೋನ್ಪೇ ಮುಖಾಂತರ ಆದ್ರೆ ಹಣ ಪಾವತಿ ಮಾಡಿರೋದು ನಿಮಗೆ ತಲುಪಿದ್ಯೋ ಇಲ್ಲವೋ ಅಂತ ನನಗೆ ಸ್ವಲ್ಪ ಅರ್ಥ ಆಗ್ಲಿಲ್ಲ ನಾನು ಅದಕ್ಕೆ ನಿಮ್ಗೆ ಪೋನ್ ಮುಖಾಂತರ ಕೇಳೋಣಾ ಅಂದುಕೊಂಡೆ ಅದಕ್ಕೆ ಡೈರೆಕ್ಟಾಗೆ ಕಾಲ್ ಮಾಡ್ತಾ ಇದ್ದೀನಿ ನೀವು ನಮ್ಮದು ಹಣ ತಲುಪಿಲ್ಲ ಅಂತಂದರೆ ನೀವು ನಮಗೆ ಕಳ್ಸಿಕೊಡ್ತೀರಾ ಅಥವಾ ಹಣ ತಲ್ಪಿದ ಮೇಲೆ ಕಳಿಸ್ತೀರಾ ಅಲ್ಲವೇ ಇಲ್ಲ ಮತ್ತೆ ಇನ್ನೊಂದು ಸಾರಿ ಹಣ ಕಳ್ಸಣ ಯಾವುದೇ ಒಂದು ಸ್ವಲ್ಪ ವಿಷಯ ಯೋಚನೆ ಮಾಡಿ ನಮ್ಗೆ ಒಂದು ಕಾಲ್ ಮಾಡ್ತೀರಾ ಸಾರ್ ನಾನಂತೂ ಹಣ ಕಳ್ಸಿದೀನಿ ನಮ್ಮ ಅಕೌಂಟಿಂದ ಬಿಡುಗಡೆ ಆಗಿದೆ ಆದರೆ ನಿಮ್ಗೆ ಅದು ಬಂದು ಸೇರಿಲ್ಲ ಅದೇನು ಸರ್ವರ್ ಪ್ರಾಬ್ಲಮ್ ಇದೆಯೋ ಅಥವಾ ನೆಟ್ವರ್ಕ್ ಪ್ರಾಬ್ಲಮ್ ಇದೆಯೋ ಅದು ನನಗೂ ಗೊತ್ತಾಗ್ತಾಯಿಲ್ಲ ನೀವೂ ಯೋಚನೆ ಮಾಡಿ ಸ್ವಲ್ಪ ಇದ್ರ ಬಗ್ಗೆ ಸ್ವಲ್ಪ ತಿಳ್ಸಿಕೊಟ್ರೆ ತುಂಬ ಒಳ್ಳೆಯದು ಸಾರ್ ಏನೋ ನೋಡಿ ಸಾರ್ ತ್ಯಾಂಕ್ ಯು ಸಾರ್ ಮಾಡಿಕೊಡಿ ಸಾರ್